ಕನ್ನಡ ಭಾಷೆಯ ಮೇಲೆ ಆಂಗ್ಲ ಭಾಷೆಯ ಪ್ರಭಾವ ಬಹಳ ಬೀರಿದೆ ಆಂಗ್ಲ ಭಾಷಾ ಕನ್ನಡದ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂದರೆ ಯಾವುದೇ ಕನ್ನಡ ಮಾತಾಡಿದರೂ ಸಹ ಅದರಲ್ಲಿ ಆಂಗ್ಲ ಭಾಷೆ ಮಿಕ್ಸ್ ಆಗೋ ಚಾನ್ಸಸ್ ತುಂಬ ಇದೆ ನಾವು ಈ ಹತ್ತು ಮಾತುಗಳಲ್ಲಿ ಒಂದು ಎರಡು ಮಾತು ಇಂಗ್ಲೀಷ್ ಮಾತೇ ಆಡ್ತಿವಿ ಉದಾಹರಣೆ ನಾವು ಬರ್ತ್ಡೇ ಪಾರ್ಟಿ ಮಾಡ್ತೇವೆ ಯಾರು ಹುಟ್ಟುಹಬ್ಬ ಅಂತ ಹೇಳೋದು ಕಮ್ಮಿಯಾಗಿ ಬಿಟ್ಟಿದೆ ಎಲ್ಲರು ಬರ್ತ್ಡೇ ಅಂತಾರೆ ಬರ್ತ್ಡೇಯಲ್ಲಿ ಮುಂಚಿನ ಹಾಗೆ ಆರತಿ ಮಾಡುವ ಕ್ರಮ ಇಲ್ಲ ಈಗೆಲ್ಲ ಕೇಕ್ ಕಟ್ ಮಾಡುವ ಕ್ರಮ ಬಂದಿದೆ ಹಾಗಾಗಿ ಆಂಗ್ಲ ಭಾಷೆಯ ಪ್ರಭಾವ ಕನ್ನಡ ಭಾಷೆಯಲ್ಲಿ ನಮ್ಮ ಸಂಸ್ಕೃತಿ ಮೇಲೆ ಬಹಳ ಆಗಿದೆ